ಆಕ್ಚುಲಿ ಒಂದು ಓ ಇದರ್ದು ಒನಿಡಾ ಕಂಪ್ನಿದು ಒಂದು ಟಿ ವಿ ಸೆಕೆಂಡ್ಸಲ್ಲಿ ತೊಗೊಂಡೆ ಚೆನ್ನಾಗಿತ್ತು ಕಂಪ್ನಿ ಅನ್ಬಿಟ್ಟು ಪರ್ಚೇಸ್ ಮಾಡಿದ್ದು ಬಟ್ಟ ತೊಗೊಂಡಾದ್ಮೇಲೆ ಗೊತ್ತಾಯ್ತು ಇದು ಇನ್ನೂ ನೋಡಿ ತೊಗೋಬೇಕಿತ್ತು ಸೆಕೆಂಡ್ಸ್ ಹೋಗ್ಬಾರ್ದಾಗಿತ್ತು ಅನ್ನೋ ಫೀಲಿಂಗ್ ಆಮೇಲೆ ಬಂತು ನಾನೇನು ಹೇಳ್ತಿದೀನ್ ಅಂದರೆ ಯಾವುದೇ ಒಂದು ಫ್ರೋಡಕ್ಟನ್ನ ಐ ತಿಂಕ್ ನಾ ಟಿ ವಿ ಅಂತ ಹೇಳ್ತಿಲ್ಲ ಇದಕ್ಕೆ ಮುಂಚೆ ಒಂದು ಪ್ರಿಜ್ಜು ತೊಗೊಂಡಿದ್ದೆ ಸೇಮ್ ಕಂಪ್ನಿದೇ ಬಟ್ ನನಗೆ ಏನೋ ದುಡ್ಡು ಉಳ್ಸೋಣ ಅಂತ ಒಂದು ಆಸೆ ಮೇಲೆ ಇದು ಮಾಡಕ್ಕೋಗಿ ಅದು ಎವಿ ಖರ್ಚು ಬಂದುಬಿಡ್ತು ಹೆಂಗಂದ್ರೆ ಈಗ ನಾನು ಟಿ ವಿ ತೊಗೊಂಡು ಇನ್ನೂ ಹದಿನೈದು ದಿನ ಆಯ್ತು ಅಷ್ಟೆ ಹದಿನೈದು ದಿನದಲ್ಲಿ ಟೂ ಟೈಮ್ಸ್ ಇದು ಮಾಡಿದ್ದೀನಿ ಅಂದರೆ ಟೂ ಟೈಮ್ಸ್ ರಿಪೇರಿ ಮಾಡ್ಸ್ಕೋ ಬರೋಕ್ಕೋಗಿದಿನಿ ಏನಾಯಿತಪ್ಪ ಅಂದರೆ ಮನೆಯಲ್ಲಿ ಹೇಳದ್ರು ಅವರು ಹೊಸಾದ್ ತಗೊಂಬಿಡಣ ಇದರಲ್ಲಿ ಇ ಎಮ್ ಐಲಿ ತಗೊಳಣ ಸುಮ್ಮನೆ ಯಾಕೆ ತೊಂದರೆ ಇದಿಂಗೆ ಮತ್ತೆ ಮತ್ತೆ ಪ್ರಾಬ್ಲಮ್ ಆಗಿ ಏನನಾ ಅಕಸ್ಮಾತ್ ಕೆಟ್ಟೋದ್ರೆ ಕೇಳಕ್ಕಾಗಲ್ಲ ಅಟ್ ಲೀಶ್ಟ್ ಇದ್ರಲ್ಲಿ ತಗೊಂಡ್ರೆ ಸರ್ವೀಸ್ಗಾದರೂ ಇದು ಮಾಡ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಹೇಳಿದ್ರು ಬಟ್ ನಾನೇ ಕೇಳಲಿಲ್ಲ ನಾನು ಜಸ್ಟ್ ಹಿಂಗೆ ಯೋಚನೆ ಮಾಡಿ ಆಗತ್ತೆ ಬಿಡು ಸುಮ್ಮನೆ ಯಾಕೋ ಒಂದು ಕಮ್ಮಿ ರೇಟಿಗ್ ಸಿಗತ್ತಲ್ಲ ಹೊಸಾದೋದ್ರೆ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ಕೇಳ್ತಾರೆ ಸುಮ್ಮನೆ ಹೊಸ್ತಲ್ಲ ಹನ್ನೆರಡು ಸಾವಿರ ಸೆಕೆಂಡ್ಸಲ್ಲಿ ಎತ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಸೆಕೆಂಡ್ಸ್ ತೊಗೊಂಡೆ ಬಟ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಬಂತು ಆಮೇಲೆ ನೆಕ್ಷ್ಟ್ ಬರ್ತಾ ಬರ್ತಾ ಟಿ ವಿಯಲ್ಲಿ ಗೆರೆಗ್ಳು ಬರಕ್ಕೆ ಸ್ಟಾರ್ಟ್ ಆಯಿತು ಲೈಟಾಗಿ ಆಮೇಲೆ ಏನಾಗತ್ತೆ ಸ್ವಿಚ್ ಆನ್ ಮಾಡ್ದುನೂ ಎಷ್ಟೋ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಆನ್ ಆಗೋದು ಫೋನು ಡಿಸ್ಪ್ಲೇ ಕಾಣಿಸೋದು ಈ ರೀತಿ ಒನ್ನೊಂದು ಅಲ್ಲ ಯ ತುಂಬ ಪ್ರೋಬ್ಲಮ್ ಆಯಿತು ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ತುಂಬ ಇದು ಕೊಟ್ಬಿಡ್ತು ಎಫೆಕ್ಟ್ಸ್ ಕೊಟ್ಬಿಡ್ತು ಅಂದರೆ ಏನಪ್ಪಾ ಅಂದರೆ ಓ ಇದು ಒಂಥರ ಸೌಂಡು ಇದ್ಕಿದಂಗೆ ವೇರಿಯೇಷನ್ ಆಗೋದ್ ಆಯಿತು ಫೋನು ಟಿ ವಿ ಮತ್ತು ಅವರು ತಗೋಬೇಕಾದ್ರೆ ಸ್ಮಾರ್ಟ್ ಟಿ ವಿಗೆ ಇದಾಗತ್ತೆ ಅಂದರು ಅದು ಕನೆಕ್ಟೇ ಆಗ್ಸಾಯ್ಲು ಫೋನಿಂದ ಅದೇ ಸ್ಮಾರ್ಟ್ ಟಿ ವಿಗಾಗತ್ತೆ ಅಂತೇಳಿ ನಮ್ಗೆ ಯಾಮಾರಿರ್ಸ್ಬಿಟ್ಟು ಹನ್ನೆರಡು ಸಾವಿರ ತಗೊಂಡು ಕೊಟ್ಬಿಟ್ರು ನಲ್ವತ್ತು ಇಂಚಿ ನಾನು ಖುಷ್ಯಾಗಿ ಓಹ್ ನಲ್ವತ್ತು ಇಂಚಿದು ಹನ್ನೆರಡು ಸಾವ್ರಕ್ಕೆ ಸಿಗತ್ತಲಪ್ಪ ಅನ್ಬಿಟ್ಟು ಖುಷ್ಯಾಗಿ ನಾನು ತೊಗೊಂಬಿಟ್ಟೆ ನನಗೇನು ಗೊತ್ತು ಹಿಂಗೆಲ್ಲ ಆಗತ್ತೆ ಅಂತ ಮತ್ತೆ ತೊಗೊಂಬಂದು ಒಂದು ವಾರ ಹಂಗೆ ಯೂಸ್ ಮಾಡಿದೆ ಅಷ್ಟೆ ಒಂದು ವಾರಕ್ಕೆಲ್ಲ ಆವಾಗಲೇ ಒಂದೊಂದೇ ಕಂಪ್ಲೆಂಟ್ಗ್ಳು ಸ್ಟಾರ್ಟ್ ಆಯಿತು ಅದೇ ನಾನು ಕೊಡೋ ಸಜೆಷನ್ ಏನು ಅಂದರೆ ಇನ್ ಕೇಸ್ ನೀವು ತೊಗೊಳ್ಳೋಂಗಿದ್ರೆ ಹೊಸದೇ ತೊಗೊಳ್ಳಿ ಅದರಲ್ಲೂ ಯಾವ್ದಾನ ಒಳ್ಳೆ ಕಂಪ್ನಿ ಎಲ್ ಜಿ ಆಗ್ಬೋದು ಸ್ಯಾಮ್ಸಂಗ್ ಆಗ್ಬೋದು ಈ ಥರ ಬ್ರಾಂಡ್ ಇರೋದು ತೊಗೊಳ್ಳಿ ಈ ಒನಿಡಾ ಎಲ್ ಸಿ ಡಿ ಇವೆಲ್ಲ ಬ್ರಾಂಡ್ ಹೋಯ್ತು ವಿಡಿಯೋಕಾನು ಇವೆಲ್ಲ ಹಳೆದಾಗೋಯ್ತು ಹೊಸ ವರ್ಷನ್ ಈಗ ಏನಿದೆ ಟ್ರೆಂಡಲ್ಲಿ ಏನಿದೆ ಅದ್ನ ತಗೊಳ್ಳಿ ಯಾಕಂದರೆ ಅದಕ್ಕೆ ಟವರ್ಸ್ ಅದಕ್ಕೇ ಆದಂಥ ಟವರ್ಸು ಅದಕ್ಕೇ ಆದ ಟೆಕ್ನಾಲಜಿ ಇವೆಲ್ಲ ಇದಿರ್ತವೆ ನಾವೇನೋ ಯೋಚನೆ ಮಾಡಿ ಓಹ್ ಇದು ನಮ್ಮ ಅಪ್ಪನ ಕಾಲದ್ದು ಚೆನ್ನಾಗಿರ್ತದೆ ಈ ಕಂಪ್ನಿನೇ ಚೆನಾಗಿರ್ತದೆ ಅಪ್ಪನು ಹಾಕಿದ ಆಲದ ಮರ ಅನ್ಕೊಂಡು ನಾವು ಅದನ್ನೇ ನಂಬ್ಕೊಂಡಿದ್ರೆ ಕೈಗೆ ಸಿಗೋದ್ ಚಿಪ್ಪೇ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟು ವೇಸ್ಟ್ ಅಷ್ಟೆ ಇನ್ವೆಸ್ಟ್ಮೆಂಟ್ ಲಾಸ್ ಅಷ್ಟೆ ನಮ್ಗೆ ಲಾಸು ಫಸ್ಟ್ ಆಫ್ ಆಲ್ ಹಾಂ ಈಗ ನಾನು ಅದನ್ನು ಇದಕ್ಕೆ ಗುಜ್ರಿಗೆ ಮಾರಿಬಿಡ್ಬೇಕಂತ ಫಿಕ್ಸ್ ಆಗ್ಬುಟ್ಟೆ ಯಾಕಂದ್ರೆ ಅಷ್ಟೊಂದ್ ಹಿಂಸೆ ಆಗಿಬಿಟ್ಟಿದೆ ಗುಜ್ರಿಗೆ ಹಾಕದ್ರೆ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಕೊಡ್ತಾನೆ ಸ್ ನನಗೆ ನಾಳೆ ಒಂದು ಐದು ಸಾವಿರ ಕೊಟ್ಟಿದ್ದರೆ ಹೊಸಾದೇ ಬಂದಿರೋದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರಕ್ಕೆ ನಾನೀಗ ಒಂದು ಐದು ಸಾವಿರ ಉಳ್ಸಕ್ಕೋಗಿ ಇವಾಗ ಹತ್ತು ಸಾವಿರ ಲಾಸ್ ಮಾಡ್ಕೊಂಡಂಗಾಯ್ತು ಹಾಗಾಗಿ ಸುಮ್ಮನೆ ಲಾಸ್ ಮಾಡ್ಕೊಳ್ಳೊದ್ಕಿಂತ ಹೊಸಾದ್ನೆ ಯಾವ್ದಾನ ತಗೊಂಡು ಇ ಎಮ್ ಐ ಹಾಕೊಂಡ್ ಕಟ್ಕೊಂಡು ಹೋಗಿದ್ರೆ ಅನುಕೂಲ ಆಗತ್ತೆ ಆಯಿತಾ ಸೊ ಹಾಗಾಗಿ ನೀವು ಇನ್ ಕೇಸ್ ನೀವು ಮನೆಗೇನನ ತೊಗೋಬೇಕು ಅನ್ನಂಗಿದ್ರೆ ಯಾವುದೇ ಫ್ರೋಡಕ್ಟ್ ಆಗ್ಬೋದು ಫಸ್ಟ್ ಹ್ಯಾಂಡ್ಲ್ ಯಾವ್ದಾರು ನೋಡಿ ಈ ಸೆಕೆಂಡ್ ಫ್ರೋಡ ಸೆಕೆಂಡ್ ಹ್ಯಾಂಡ್ಲ ಐಟಮನ್ನ ತೊಗೊಳಕ್ಕೋಗಿ ಸುಮ್ಮನೆ ಮೋಸ ಹೋಗೋದ್ ಬೇಡ ಅಂತ ನನ್ನ ಆಶಯ ಮತ್ತು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಇದನ್ನ ತೊಗೊಬೇಕು ಅಂದರೆ ಫುಲ್ ಅಮೌಂಟನ್ನ ಕೊಡಕ್ಕೋಗ್ಬೇಡಿ ಸೆಕೆಂಡ್ಸ್ ಯಾರ ಹತ್ರನೋ ನಿಮ್ಮ ಫ್ರೆಂಡ್ ಹತ್ರನೆ ಫರ್ಚೇಸ್ ಮಾಡ್ತೀರಿ ಏ ಮಗ ನನ್ನದು ಫೋನಿದೆ ತೊಗೋ ಒಂದೆರಡು ದಿನ ಯೂಸ್ ಮಾಡು ಅಂತೇಳ್ಬಿಟ್ಟು ನಿನಗೆ ಕೊಟ್ಟ ಅನ್ಕೊ ನೀವು ಆಯಿತು ಅನ್ಬಿಟ್ಟು ಅವನೇನೋ ಒಂದು ಆರು ಸಾವಿರ ಹೇಳಿರ್ತಾನೆ ಆರು ಸಾವ್ರನೂ ಕೊಟ್ಬಿಟ್ಟು ಯೂಸ್ ಮಾಡಕ್ಕೋಗ್ಬೇಡಿ ಒಂದು ಎರಡು ಸಾವಿರ ಕೊಟ್ಟು ಒಂದು ವಾರ ಯೂಸ್ ಮಾಡಿ ಸಫೋಸ್ ನಿಮ್ಗದು ಇಷ್ಟ ಆಯಿತು ಅಂದರೆ ಮಾತ್ರ ಅದನ್ನು ನೀವು ಆಮೇಲೆ ಇನ್ನೊಂದು ವಾರಕ್ಕೆ ಅದು ವಾರ್ದಲ್ಲಿ ಗೊತ್ತಾಗಿಬಿಡತ್ತೆ ನಿಮಗೆ ಕಂಪ್ಲೆಂಟ್ಸ್ ಏನಿದೆ ಅದೇನು ಬ್ಯಾಕಪ್ ಬರ್ತೈತೆ ಏನು ಕ್ಯಾಮ್ರ ಬರ್ತೈತೆ ಏನು ಏನದು ಸೌಂಡ್ ಹೆಂಗಿದೆ ಏನಾನ ತೊಂದರೆ ಇದೆಯಾ ಇದಾಗ್ತಿದ್ಯಾ ಫೋನ್ಸ್ ಏನು ನೆಟ್ವರ್ಕ್ ಪ್ರೋಬ್ಲಮ್ ಇದೆಯಾ ಎಲ್ಲ ನಿಮಗೆ ಒಂದು ವಾರ್ದಲ್ಲಿ ಗೊತ್ತಾಗ್ಬಿಡತ್ತೆ ಸೊ ಹಂಗಾಗಿ ಇದನ್ನು ಅಬ್ಸರ್ವ್ ಮಾಡಿಕೊಂಡು ಯಾವುದೇ ಫ್ರೋಡಕ್ಟ್ ತೊಗೊಬೇಕಂದ್ರು ಅಷ್ಟೆ ಕರೆಕ್ಟಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ವಾರ ಆದಮೇಲೆ ಅಮೌಂಟನ್ನ ಕೊಡಿ ಓಕೆ ಅಷ್ಟೆ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೆ ಸೆಕೆಂಡ್ ಐಟಮ್ಸ್ ತೊಗೊಳಕ್ಕೋದಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಅಮೌಂಟನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಒಂದು ಸಾರಿ ಲಾಸ್ ಆದಮೇಲೆ ಲಾಸ್ ಆಗತ್ತೆ ಸೊ ಹಂಗಾಗಿ ಒಂದ್ಸರಿ ನೀವು ಅದನ್ನ ನೀಟಾಗಿ ಚೆಕಪ್ ಮಾಡಿಕೊಂಡು ಚೂರು ಅದು ಕರೆಕ್ಟಾಗಿದೆ ಏನು ತೊಂದರೆ ಇಲ್ಲ ನನಗೆ ಅಂತ ಅನಿಸಿದ್ರೆ ಮಾತ್ರ ಮುಂದಕ್ಕೋಗಿ ಸೆಕೆಂಡ್ ಐಟಮ್ಸ್ಗೆ ನಾವು ಮೋಸ ಹೋದಂಗ್ ನೀವ್ಯಾರು ಮೋಸ ಹೋಗ್ಬೇಡಿ ಅನ್ನೊ ಉದ್ದೇಶಕ್ಕೋಸ್ರ ನಾನು ನಿಮಗೆ ಒಂದು ಸಜೆಷನ್ ಮಾಡ್ತಿದ್ದೀನಿ ಅಷ್ಟೆ ಓಕೆನಾ ಮತ್ತೆ ಟಿ ವಿ ಹಾನ್ ಮಾಡಿದ್ರೆ ಎಷ್ಟೊತ್ತಿಗೋ ಆನ್ ಆಗೋದು ಈ ಥರ ಸಮಸ್ಯೆಗಳು ಒಂದಲ್ಲ ಒಂದಲ್ಲ ಸುಮಾರು ಸಮಸ್ಯೆಗಳು ಈ ಮತ್ತೆ ರಿಮೋಟ್ಗೂ ಅದು ಕನೆಕ್ಟಿವಿಟಿನೇ ಸಿಗ್ತಾ ಇರಲ್ಲ ಆ ರೀತಿ ಸಮಸ್ಯೆಗಳು ಟಿ ವಿಯ ಸಮಸ್ಯೆನಾ ರಿಮೋಟ್ ಸಮಸ್ಯೆನಾ ಅನ್ನೋದು ನಮಗೆ ಕ್ಲ್ಯಾರಿಟಿ ಇಲ್ದಿರ ಆಗಿಬಿಡತ್ತೆ ಹಾಗಾಗಿ ಯೋಚನೆ ಮಾಡಿ ಒಳ್ಳೆದು ಸರಿ ಒಳ್ಳೆದು ತೊಗೊಳ್ಳಿ ನಾನು ಸಜೆಷನ್ ಅಷ್ಟೇ ಮಾಡೋದು ವಸ್ ಫಸ್ಟೇ ತೊಗೊಳ್ಳಿ ಯಾಕಂದರೆ ಗ್ಯಾರಂಟಿ ಇರತ್ತೆ ಅವ್ರು ನಿಮಗೆ ಗ್ಯಾರಂಟಿ ವಾರಂಟಿ ಕಾರ್ಡ್ ಕೊಡ್ತಾರೆ ಆದರೆ ನೀವು ಸೆಕೆಂಡ್ಸ್ ಐಟಮಲ್ಲಿ ಹೋದಾಗ ಗ್ಯಾರಂಟಿ ಕಾರ್ಡ್ ನೊ ಗ್ಯಾರಂಟಿ ನೊ ವಾರಂಟಿ ಜಸ್ಟ್ ಹೇಳ್ತಾರೆ ಏನಿಲ್ಲ ಹೋಗು ಚೆನ್ನಾಗಿದೆ ಎಲ್ಲ ಕರೆಕ್ಟಿದೆ ಸೂಪರ್ ಇದೆ ಅಂತೇಳಿ ಕಳ್ಸ್ಬಿಡ್ತಾರೆ ಒನ್ಸ್ ಅದು ಕೆಟ್ಟೋದಾಗ ನೀವು ಅಲ್ವರೆಗೂ ಹೋಗೋದ್ ಮತ್ತು ರಿಪೇರಿ ಅಂಗಡಿಗೋದಾಗ ನೀವೇನೋ ಕರೆಂಟ್ ಪ್ರೊಬ್ಲಮು ವೋಲ್ಟೇಜ್ ಪ್ರೊಬ್ಲಮು ನಿಮ್ಮನೆಲಿ ಇದು ಪ್ರೊಬ್ಲಮು ಅದು ಪ್ರೊಬ್ಲಮು ಅಂತ ನಿಮ್ಮೇಲೇ ತಳ್ಳಿಬಿಡ್ತಾರೆ ಸೊ ಹಂಗಾಗಿ ಹೊಸಾದ್ ತೊಗೊಂಡ್ರೆ ನಿಮ್ಮ ಗ್ಯಾರಂಟಿ ಕಾರ್ಡ್ ಇರತ್ತೆ ವಾರಂಟಿ ಕಾರ್ಡ್ ಇರತ್ತೆ ಕಂಪ್ನಿಯಿಂದ ಒಂದು ಇದು ಕೊಟ್ಟಿರ್ತಾರೆ ನೀವು ಹೋಗ್ ಕಂಪ್ಲೆಂಟ್ ಮಾಡ್ಬೋದು ಬೇಕಾರೆ ಕೋರ್ಟ್ಗೆ ಹೋಗ್ಬೋದು ಅವ್ರು ಆಗಲ್ಲ ಅಂದಾಗ ಈ ರೀತಿ ಎಲ್ಲ ಥರ ಆಪ್ಷನ್ಸ್ ಇರತ್ತೆ ಹಾಗಾಗಿ ಸೆಕೆಂಡ್ ಹ್ಯಾಂಡ್ಲ್ ತೊಗೊಬೋ ತೊಗೊಳೋದು ಒಳ್ಳೆದಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಹಂಗಾಗಿ ತೊಗೊಳ್ಳಲೇಬೇಡಿ ಅಂತ ನಾ ಹೇಳಲ್ಲ ನನ್ನ ಅಭಿಪ್ರಾಯ ಅಷ್ಟೆ ಅದ್ನ ತೊಗೊಳೋದ್ಕಿಂತ ಹೊಸಾದ್ ಇಸ್ಕೊಳ್ಳಿ ನಿಮ್ಗೆ ಒಂದು ಸ್ವಲ್ಪ ಬಾಳಿಕೆ ಬರತ್ತೆ ನಿಮ್ಗೆ ಒಂದು ಸ್ವಲ್ಪ ಅಮೌಂಟ್ ಸೇವ್ ಆಗತ್ತೆ ಅನ್ನೋದು ಉದ್ದೇಶ ಅಷ್ಟೆ ಓಕೆ ಥ್ಯಾಂಕ್ ಯು ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ ಇನ್ನೂ ನಾನು ಹೇಳಬೇಕಂತಿಲ್ಲ ಬೇಜಾನ್ ಹೇಳಿದ್ದೀನಿ ಡಿಟೇಲಾಗಿ ಹೇಳಿದಿನ್ ನಮ್ಮನೆಲಿ ಏನೇನು ತೊಂದರೆ ಆಗ್ತಿದೆ ನಿನ್ನ ನನ್ನ ಪ್ರೊಡಕ್ಟ್ ಏನೇನು ಪ್ರೊಬ್ಲಮ್ ಆಗ್ತಿದೆ ಎಲ್ಲ ಹೇಳಿದ್ದೀನಿ ಇನ್ನೂ ನಿಮ್ಗೆ ಅನುಮಾನ ಇದ್ದರೆ ನೀವು ಒಂದ್ಸರಿ ಚೆಕಪ್ ಮಾಡಿ ನೀವು ಒಂದ್ಸರಿ ತೊಗೊಂಡು ಬಳಸಿದ್ರೆ ನಿಮ್ಗೆ ಐಡ್ಯಾ ಬಂದ್ಬಿಡತ್ತೆ ಅಷ್ಟೆ ಓಕೆ ಥ್ಯಾಂಕ್ ಯು